ಹಾಂ ರೀ ಮೇಡಮ್ ನಾವು ನಮಗೆ ರೀ ಈಗ ಇವತ್ತು ಇಪ್ಪತ್ತ ನಾಲ್ಕು ಡೇಟ್ ಅದೆ ಅಲ್ಲ ರೀ ಇವತ್ತು ಇಪ್ಪತ್ತನಾಲ್ಕು ಅಂದ್ರೆ ಇಪ್ಪತೊಂಬ ಇಪತೊಂಬತ್ತನೇ ತಾರಿಕು ನಮ್ಮ ತಮ್ಮನ ಬರ್ಡ್ಡೆ ಅದೆ ರೀ ಆ ಬರ್ಡ್ಡೆ ದಿಂದ ನಾನು ಸ್ವೀಟ್ ಶಾಪಲ್ಲೆ ಒನ್ಸೊಲ್ಪ ಸ್ವೀಟ್ಸ್ ಬೇಕಾಗಿದ್ದವು ರೀ ಒಂದು ಎರಡು ನೂರೈವತ್ತು ಮಂದಿಗೆ ಸಾಕಾಗುವಷ್ಟೂ ಜಾಮೂನು ಬಾಲುಷಾ ಮತ್ತೆ ಹಾಗೇ ಆ ಕಲ್ಲಕ್ಕನಂತೇಳಿ ಬರ್ತದೆ ಅಲ್ಲ ರೀ ಕಲ್ಲಕ್ಕನು ಅವು ಬೇಕಿದ್ದವು ರೀ ನಮ್ಮ ಎರಡು ನೂರೈವತ್ತು ಮಂದಿಗೆ ಸಾಕಾಗುವಷ್ಟು ಬೇಕಿದ್ದವು ರೀ ಹಾಂ ರೀ ಹಾಂ ರೀ ಇವು ಮೂರೇ ಸಾಕು ರೀ ನಮ್ಗೆ ಇವು ಮೂರು ಬೇಕಾಗಿವೆ ರೀ ಸ್ವೀಟ್ಸ್ ಅಂತ ಬಂದ್ರೆ ಅದ್ರ ಜೊತಿಗೆ ನಮ್ಗೆ ಏನಾರು ಡಿಸ್ಕೌಂಟ್ ಗೀಸ್ಕೌಂಟ್ ಕೊಟ್ರಿ ಅಂತ ಅಂದರೆ ಬಿ ಛಲೋ ಆತದೆ ರೀ ನಾವು ಸ್ವಲ್ಪ ಬಡುವರು ಮನಿಗಾರ ಇದ್ದಿದಾವೆ ರಿ ಹಾಂ ರೀ ಮೇಡಮ್ ಅದಕ್ಕೆ ಫೋನ್ ಹಚ್ಚಿನಿ ರೀ ಮೇಡಮ್ ನಿಮಗೆ

ಅದೇ ರೀ ಎರಡು ನೂರಾ ಅಂದೀನಿ ಅಲ್ಲ ರೀ ಎರಡು ನೂರಾ ಐವತ್ತು ಮಂದಿಗೆ ಕೊಡಿರಿ ಹಾಂ ಎರಡು ನೂರು ಹಾಂ ಎರಡು ನೂರಾ ಐವತ್ತು ಮಂದಿಗೆ ಕೊಡಿರಿ ಒಂದು ಸ್ವಲ್ಪ ರೇಟ್ ಕಮ್ಮಿ ಮಾಡದ್ರೆ ಅಂತಂದ್ರೆ ಭಾಳ ಅನ್ಕುಲ ಆತದೆ ರೀ

ಹಾಂ ರೀ ಅವ್ರು ಹೇಳಿದ್ದೆ ನೆನ್ಪು ಇಲ್ಲ ಅವ್ರು ನಿಮ್ಮೋರೆ ಹ್ಞೂ ಜಾಮೂನ್ ರೀ ನಾನು ಹೇಳಿದಿರಿ ಅದು ಇಷ್ಟು ಇಷ್ಟು ಅಂತೇಳಿ ಇಷ್ಟು ಇಷ್ಟು ಕ್ವಾಂಟಿಟಿದಾಗೆ ಹಾಂ ಹಾಂ ಹಾಗೆ ಹಾಗೆ ರೀ ಹಾಗೆ ಕೊಡಿರಿ ಹ್ಞೂ ಹಾಂ ಎರಡು ನೂರ ಐವತ್ತು ಮಂದಿಗೆ ಆಗುವಷ್ಟು ಅಂತಂದ್ರೆ ಇಪ್ಪತ್ತು ಸಾವಿರ ಆತದೆ ಅಂತಂದರೆ ಹ್ಯಾಂಗೆ ರೀ ಮೇಡಮ್ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೋ ರೀ ಎರಡು ನೂರ ಐವತ್ತು ಮಂದಿಗೆ ಕೊಡ್ಲಾತಿದೆ ಡಿಸ್ಕೌಂಟ್ ಗಿಸ್ಕೌಂಟ್ ಎಲ್ಲ ಮಾಡ್ಸಿ ಒಂದು ಹದಿನೈದು ಸಾವಿರ ಒಂದು ಹದಿನೈದು ಮಂದಿಗೆ ಒಂದು ಹದಿನೈದು ಸಾವಿರ ಮಾಡಿರಿ ಮೇಡಮ್ ನೋಡಿರಿ ನಾವು ಬಡವ್ರು ಇದ್ದಿದೇವೆ ಬರ್ಡ್ಡೆ ಮಾಡ್ಲಾತಿದೇವೆ ತಮ್ಮನದು ಭಾಳ ದಿವಸ ಆಗಿದ್ಮೇಲೆ ವರ್ಷಕ್ಕು ಒಂದೇ ಸರ್ತಿ ಬರ್ತದೆ ರೀ ಆತದೆ ಆತದೆ ನೋಡಿರಿ ಆತದೆ ರೀ ಮತ್ತೆ ಮತ್ತೆ ಮುಂದು ಬಿ ನಿಮಗೆ ಕೊಡ್ತೀವಿ ರೀ ಎಲ್ಲ ಏನಿರತಾವೋ ಎಲ್ಲ ಫಂಕ್ಷನ್ಗಳು ಭಾಳ ಇರ್ತಾವೆ ಇರ್ತೈತೆ ರೀ ನೋಡಿರಿ ಮ್ಯಾಮ್ ನೋಡಿರಿ ಹದಿನೈದು ಸಾವಿರಿಗೆ ಆತದೆ ನೋಡಿರಿ ಫಿಕ್ಸ್ ಮಾಡಿರಿ ಆಯ್ತು ನಮ್ಮದು ನಿಮ್ಮದು ಬಿಟ್ಟು ಎಲ್ಲ ಬಿಟ್ಟು ಒಂದು ಹದಿನೇಳು ಹದಿನೇಳು ಸಾವಿರ ಮಾಡ್ಯಾರಿ ಹದಿನೇಳು ಸಾವಿರ ಕೊಟ್ಟಾಕಿರಿ ಆಯ್ತು ಆಯ್ತು ತೋರಿ